ಚರ್ಮದ ಕಾಯಿಲೆಗೆ ನಾವು ನಮ್ಮ ಮನೆಯಲ್ಲೇ ಔಷಧಿ ಮಾಡಿ ಕೊಡುತ್ತೇವೆ ಸೀಗೆಕಾಯಿ ಅರಿಶಿನದ ಪೌಡರು ಮತ್ತೆ ಪರಂಗಿ ಹಾಲಿನ ರಸ ಈ ರಸವನ್ನು ಬೆರಿಸಿ ನಾವು ಯಾವ ಜಾಗದಲ್ಲಿ ಚರ್ಮ ನವೆ ಬರುತ್ತದೆ ಆ ಜಾಗಕ್ಕೆ ಸುಮಾರು ಅರ್ಧ ಗಂಟೆ ಈ ನೆಪ ಹಾಕಿದರೆ ಲೇಪ ಹಾಕಿದರೆ ಅದು ನಮಗೆ ಚರ್ಮದ ಕಾಯಿಲೆ ಶುದ್ಧವಾಗಿ ಹೋಗುತ್ತದೆ ಕೂದಲು ಎಲ್ಲ ಚೆನ್ನಾಗಿ ಹರಳೆಣ್ಣೆ ಹಾಕಿ ಮಾಡಿದರೆ ನಮ್ಮ ಚರ್ಮದ ಕಾಯಿಲೆ ಕೂದಲು ಎಲ್ಲ ಸಮೃದ್ಧಿಯಾಗಿ ಬೆಳೆಯುತ್ತದೆ ನಾವು ನಮಗೆ ಹುಷಾರು ಏನಾದರೂ ತಪ್ಪಿದ್ದರೆ ಅರಳ ಹರಳಣ್ಣೆಯನ್ನು ಒಂದು ಎರಡು ತೊಟ್ಟು ಮೂರು ತೊಟ್ಟು ಸೇವಿಸಿದರೆ ನಮಗೆ ಆರೋಗ್ಯವು ಚೆನ್ನಾಗಿ ಕಾಣುತ್ತದೆ ಈ ಥರ ಮಾಡಿದರೆ ನಮ್ಮ ಹಳ್ಳಿಗಳಲ್ಲಿ ಚರ್ಮದ ಕಾಳಜಿ ಮತ್ತು ಕೂದಲು ಮತ್ತು ಬೆಳೆಯಲು ಜನಪ್ರಿಯವಾಗಿರುವ ಕೆಲವು ಮನೆಮದ್ದುಗಳು ಈ ಅರಶಿನ ಸೀಗೆಕಾಯಿ ಪೌಡರು ಗಂಧ ಪರಂಗಿಕಾಯಿನ ಸಿಪ್ಪೆ ಇವೆಲ್ಲ ಹಾಕಿ ಮಾಡಿದರೆ ಚರ್ಮವು ಶುದ್ಧಿಯಾಗಿ ಬೆಳೆ ವಾಸಿಯಾಗುತ್ತದೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಅದುರು ಮತ್ತೆ ಯಾವುರೊ ತಲೆ ಕೂದಲಿನಲ್ಲಿ ಹರಳೆಣ್ಣೆ ಹಾಕಿದರೆ ಬರುವುದಿಲ್ಲ